ಒಂದು ಹೊಸ ವ್ಯವಹಾರವನ್ನು ಮಾಡಬೇಕೆಂದ್ರೆ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳು ಬೇಕು ಅದಕ್ಕೆ ಅಂತ ಸೌಲಭ್ಯಗಳನ್ನು ಮಾಡಿ ಅದಕ್ಕೆ ಅಂತ ಸೌಲಭ್ಯಗಳನ್ನು ನಡೆಸಿಕೊಡ್ಬೇಕು ಅದಕ್ಕೆ ಒಂಥರ ಒಂದು ಇದು ಮಾಡಬೇಕು ಸೌಲಭ್ಯಗಳೆಂದರೆ ಫರ್ಸ್ಟು ಜಾಗ ಬೇಕು ಜಾಗ ಆಗಿದ ನಂತರ ಅದಕ್ಕೆ ಅಂತ ವಿದ್ಯುತ್ ಬೇಕು ವಿದ್ಯುತ್ ಬೇಕಿದ್ ನಂತರ ಅದಕ್ಕೆ ಒಂದು ಸೌಲಭ್ಯ ಒಂದು ಇದಿರಬೇಕು ಸೌಲಭ್ಯ ಮಾಡಿಸಿ ಮತ್ತೆ ವಿದ್ಯುತ್ ಮಾಡಿಸಿ ಮತ್ತೆ ಜಾಗವನ್ನು ಇದು ಮಾಡಿಸಿ ಅದಕ್ಕೆ ಅಂತ ಇಷ್ಟು ಅಮೌಂಟ್ ಅಂದ್ಬಿಟ್ಟು ಅಮೌಂಟು ಅಂದರೆ ಒಂದು ಸುಮಾರು ಕೋಟಿಗಳು ಕೋಟಿಗಳೇ ಬೇಕಾಗುತ್ತೆ ಅಮೌಂಟು ಅಮೌಂಟು ಹಾಕಿದ ನಂತರ ವ್ಯವಹಾರವನ್ನು ಮಾಡುವುದಕ್ಕೆ ಮತ್ತೆ ವ್ಯವಹಾರ ಆರಂಭಿಸಲು ಅದಕ್ಕೆ ಒಂದು ಒಂದು ಇದು ಬೆಕ್ ಇದು ಬೇಕು ಒಂದು ಜಾ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಒಂದು ಅದಕ್ಕೆ ಒಂದು ಜಾ ವರ್ಕರ್ಸ್ ಬೇಕಾಗುತ್ತೆ ವರ್ಕರ್ಸ್ ಆಗಿದ ನಂತರ ಅದಕ್ಕೆ ಜವಾಬ್ದಾರಿಯಿಂದ ನಡೆಸಿಕೊಡಬೇಕು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ಜವಾಬ್ದಾರಿಯಿಂದ ನಡೆದು ಜವಾಬ್ದಾರಿಯಿಂದ ಅದರ ಹತ್ತಿರ ಯಾವುದೇ ಒಂದು ಜವಾಬ್ ಒಂದು ಒಬ್ಬ ವರ್ಕರ್ ಅಂತ ಇದ್ದಮೇಲೆ ಆ ವರ್ಕರ್ ಎಷ್ಟು ವರ್ಕ್ ಕೆಲಸ ಮಾಡ್ತಾಯಿದ್ದಾನೆ ಅಂತ ಎಲ್ಲ ನೋಡ್ಕೊಳ್ಬೇಕು ಅವನೆಲ್ಲ ಪ್ರಾಡಕ್ಟ್ ಎಲ್ಲ ಕರೆಕ್ಟ್ ಆಗಿ ಟೈಮ್ ಟೈಮ್ ಕೊಡ್ತಿದ್ದಾನ ಇಲ್ವಾ ಅಂತ ನೋಡ್ಕೊಳ್ಬೇಕು ಒಂದು ಇದಾದ್ಮೇಲೆ ನಂತರ ಅದಕ್ಕೆ ಒಂದು ಗೋರ್ಮೆಂಟ್ ರೂಲ್ಸ್ ತೊಗೊಳ್ಬೇಕು ಗೋರ್ಮೆಂಟ್ ರೂಲ್ಸ್ ತೊಗೊಂಡು ಗೋರ್ಮೆಂಟ್ ಅಪ್ರೂವಲ್ ತೊಗೊಳ್ಬೇಕು ಆ ಅಪ್ರೂವಲ್ ತೊಗೊಂಡ್ಮೇಲೆ ಅವೆಲ್ಲ ನೋಡ್ಕೊಳ್ಬೇಕು ಹಾಗೆಲ್ಲ ಮಾಡಿ ಒಂದು ಇದು ಮಾಡಬೇಕು ಗೋರ್ಮೆಂಟ್ ರೂಲ್ ತೊಗೊಂಡ್ಮೇಲೆ ಗೋರ್ಮೆಂಟ್ ಅದೇ ಎಲ್ಲ ಅಪ್ರೂ ತೊಗೊಂಡು ಅದೆ ಅಪ್ರೂವಲ್ ತಗೊಂಡು ಅಪ್ರೂವಲ್ ತಗೊಂಡ್ಮೇಲೆ ಎಲ್ಲ ನೋಡಿ ಎಲ್ಲ ಮಾಡಬೇಕು ಎಲ್ಲ ನೋಡಿ ಮಾತಾಡಿಸಿ ಎಲ್ಲ ಇದು ಮಾಡಬೇಕು ಇದು ಮಾಡಿದ್ಮೇಲೆ ಎಲ್ಲ ನಡೆದುಕೊಂಡು ಎಲ್ಲ ಮಾಡಬೇಕು ಮತ್ತೆ ಇನ್ನೊಂದು ಏನೆಂದರೆ ಗೋರ್ಮೆಂಟ್ ರೂಲ್ ಅಪ್ರೂವಲ್ ಕೊಟ್ಟು ಅದನ್ನೆಲ್ಲ ನಡೆಸಿಕೊಂಡು ಅದೆಲ್ಲ ಜಾಸ್ತಿ ಒಂದು ಒಂದು ಹೊರೆ ಆಗಿರುತ್ತೆ ಅದು ಎಲ್ಲ ನಡೆದುಕೊಂಡು ಹೋಗಬೇಕು ಎಲ್ಲ ನಡೆದುಕೊಂಡು ಹೋಗಿ ನಂತರ ಮತ್ತೆ ಎಲ್ಲ ಮಾಡಬೇಕು ಎಲ್ಲವೂ ನಡೆಸಿಕೊಂಡು ಅದನ್ನು ಪ್ರಾಡಕ್ಟ್ ಮಾಡಿ ಅದು ಸೇಲ್ ಕೊಡಬೇಕು ಸೇಲಿನ ಮತ್ತೆ ಸ ಹಮೌಂಟ್ ಬಂದಮೇಲೆ ಕೆಲಸ ಮಾಡಿರೋ ಗ್ರಾಹಕರಿಗೆ ನಾವು ಸ್ಯಾಲ್ರೀ ಮುಖಾಂತರ ಮಂಥ್ಲಿ ಮಂಥ್ಲಿ ತಿಂಗ್ಳಾ ತಿಂಗ್ಳಾ ಏನಿದೆಯೋ ಅಷ್ಟು ಸ್ಯಾಲರಿ ಕೊಟ್ಟು ಕೊಟ್ಟು ಅವರಿಗೆ ಕೆಲಸ ಮಾಡಿಸ್ಕೊಳ್ಬೇಕು ಕೆಲಸ ಮಾಡಿಸ್ಕೊಂಡ್ಮೇಲೆ ಮತ್ತೆ ಅವರಿಗೆ ಒಂದು ಒಂದು ಸೌಲಭ್ಯವನ್ನು ಕೊಡಿಸ್ಬೇಕು ಒಂದು ಸೌಲಭ್ಯ ಈ ಥರ ಅಂದ್ರೆ ಅವರಿಗೆ ಹೋಗೋಕ್ಕೂ ಬರೋಕ್ಕೆ ಬಸ್ ಅನುಕೂಲ ಮತ್ತೆ ಊಟದ ವ್ಯವಸ್ಥೆ ಮತ್ತು ಪಿ ಎಫ್ ಇ ಎಸ್ ಐ ಎಲ್ಲವೂ ನೋಡಬೇಕು ಎಲ್ಲ ಮಾಡಬೇಕು ಮತ್ತೆ ಎಲ್ಲ ಮಾಡಿದ್ಮೇಲೆ ಅವರಿಗೆ ಅಂತ ಒಂದು ಒಂದು ವಾರಕ್ಕೆ ವಾರಕ್ಕೆ ಒಂದ್ಸಲ ಅಂತ ರಜೆ ಕೊಡಬೇಕು ಮತ್ತೆ ಕೆಲಸ ಮಾಡಿಸ್ಕೊಂಡ್ಮೇಲೆ ಅವರಿಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ಬರ್ಬೇಕು ಪ್ರತಿಯೊಂದು ವ್ಯವಸ್ಥೆಯೂ ಮಾಡಬೇಕು ವ್ಯವಹಾರ ಮಾಡೋದರಿಂದ ಪ್ರತಿಯೊಂದೂ ನಮಗೆ ಅಷ್ಟು ಎಷ್ಟು ಭಾರವಾಗಿ ಇರುತ್ತೆ ನಮ್ಮ ಮೇಲೆ ಭಾರ ನಡೆದುಕೊಂಡು ಭಾರ ನಡೆಸಿಕೊಂಡು ಹೋಗ್ತಾಯಿರ್ಬೇಕು ಆ ಭಾರ ನಡೆಸಿಕೊಂಡು ಹೋದಮೇಲೆ ಆ ಥರ ನೋಡಿಕೊಂಡು ಒಂದು ಕೆಲಸ ಮಾಡ್ಕೊಂಡು ಹೋಗೋದು ಜಾಸ್ತಿ ಒಂದು ಇದಾಗಿರುತ್ತೆ ಇದಾಗಿದೆ ಒಂಥರ ನಡೆದುಕೊಂಡು ಹೋಗಿ ಎಲ್ಲ ಮಾಡಿ ಮಾತಾಡಿಸಿ ನೋಡಿದೆ ನೋಡ್ಕೊಂಡು ಹೋಗೋದರಿಂದ ಇದರಿಂದ ನಮಗೆ ಒಳ್ಳೆ ಪ್ರಾಡಕ್ಟ್ ಆಗಿ ಒಳ್ಳೆ ಇದಾಗಿ ಒಳ್ಳೆ ವ್ಯವಹಾರ ನಡೆದುಕೊಂಡು ಹೋಗ್ತಿದ್ದರೆ ಒಳ್ಳೆಯ ಲೆಕ್ಕಾಚಾರ ಒಳ್ಳೆಯ ಇದಾಗಿದ್ದರೆ ನಮಗೆ ಒಳ್ಳೆ ಇದಾಗುತ್ತೆ ಇನ್ನೊಂದು ಏನೆಂದ್ರೆ ನಮಗೆ ಅದು ಇದು ಬಂದು ನಮಗೆ ವ್ಯವಹಾರ ಮಾಡುವುದಕ್ಕೆ ನಮಗೆ ನಮ್ಮ ಹತ್ರ ಸಾಕಷ್ಟು ಹಣ ಬೇಕಾಗುತ್ತೆ ಸಾಕಷ್ಟು ಹಣ ಸ್ಯಾಲ್ರಿ ಗೀಲ್ರಿ ಅಮೌಂಟ್ ಕರೆಕ್ಟ್ ಆಗಿ ಕೊಡಬೇಕು ಸ್ಯಾಲ್ರಿ ಮಂಥ್ಲಿ ಮಂಥ್ಲಿ ಇದು ಮಾಡಬೇಕು ಮಾಡಿದ ನಂತರ ನಾವು ಅವರಿಗೆ ಎಲ್ಲ ಕೊಡಬೇಕು ಅದರಲ್ಲಿ ಎಲ್ಲ ವಿದ್ಯುತ್ ವಾಟರ್ ಎಲ್ಲ ಒಂದು ನೀರಿನ ವ್ಯವಸ್ಥೆ ಒಂದು ವಿದ್ಯುತ್ ವ್ಯವಸ್ಥೆ ಮತ್ತು ಸಿಸ್ಟಮ್ಸು ಸರ್ವರ್ಸ್ ಅದು ಇದು ಎಲ್ಲ ನೋಡ್ಬೇಕಾಗುತ್ತೆ ಎಲ್ಲ ನೋಡಿದ್ಮೇಲೆ ನಮಗೆ ಆ ಥರ ನೋಡ್ಕೊಳ್ಬೇಕು ಈ ಥರ ನೋಡ್ಕೊಳ್ಬೇಕು ಅಂತ ವರ್ಕರ್ಸ್ ಡಿಮಾಂಡ್ ಇಟ್ಟಾಗ ಅವರಿಗೆ ಒಂದು ಎಲ್ಲ ಸೌಲಭ್ಯಗಳನ್ನೂ ಸಹ ಕಲ್ಪಿಸಿ ಕೊಡಬೇಕಾಗುತ್ತೆ ಆ ಕಲ್ಪಿಸಿ ಕೊಡುವುದರಿಂದ ನಮಗೆ ಒಳ್ಳೆ ಮಹತ್ವ ಒಳ್ಳೆ ಇದಾಗುತ್ತೆ ಒಳ್ಳೆ ಇದಾಗಿದ್ದ ನಂತರ ನಮಗೆ ಒಳ್ಳೆ ನಡೆದುಕೊಂಡು ಒಳ್ಳೆ ವ್ಯವಹಾರ ಅಂತು ಇಂತು ವ್ಯವಹಾರ ನಡೆಸಿಕೊಂಡು ಹೋಗಬಹುದು ಅದರಿಂದ ಇದ್ರಿಗೆ ನಮಗೆ ಒಳ್ಳೆ ಅನುಕೂಲವಾಗುತ್ತದೆ ಅನುಕೂಲ ಆಗಿ ನಂತರ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಒಳ್ಳೆ ಬೆನಿಫಿಟ್ ಸಿಕ್ಕಿದ ನಂತರ ನಮಗೆ ಒಳ್ಳೆ ವರ್ಕ್ ಒಳ್ಳೆ ವ್ಯವಹಾರ ನಡೆಸಿಕೊಂಡು ಹೋಗಬಹುದು ಇಲ್ಲ ಅಂದರೆ ನಮಗೆ ನಾವು ಲಾಸ್ ಆಗಿ ಮತ್ತೆ ನಮಗೆ ನಾವು ಇದಾಗ್ಬೇಕಾಗುತ್ತೆ ಆದ್ದರಿಂದ ನಾವು ಇಷ್ಟು ಮಾತಾಡಿ ಮಾತು ಇಷ್ಟನ್ನು ಹೇಳ್ತೀನಿ ಇದ್ರ ಬಗ್ಗೆ ವ್ಯವಹಾರ ಅಂದರೆ ನಮಗೆ ಒಂದು ಒಂಥರ ಬಿಸ್ನೆಸ್ ಥರ ಇರಬೇಕು ಬಿಸ್ನೆಸ್ ಮಾಡೋವ್ರಿಗೆ ಬಿಸಿನೆಸ್ ಬಿಸ್ನೆಸ್ ಆಗೇ ಇರಬೇಕು ನಮಗೆ ಆ ಥರ ಈ ಥರ ಅನ್ನೋದು ಇರಬಾರ್ದು